ಹೇಳಿರಿ ಹಾಂ ಹೇಳಿ ಮ್ಯಾಮ್ ಹೆಸ್ರು ಏನು ಹೇಳಿರಿ ಮ್ಯಾಮ ಹೌದು ರೀ ಹೇಳಿ ಮ್ಯಾಮ್ ಏನು ಪ್ರಾಬ್ಲಮ್ ಇತ್ತು ಹೊಟ್ಟೆ ನೋವು ಕಡಿಮೆ ಆಗಿಲ್ಲ ಹೌದು ರಿ ಮೇಡಮ್ ಏನಾದರೂ ಹೊರಗಡೆ ಫುಡ್ ತಿಂದಿರಾ ನೀವು ಹಾಂ ಹಾಂ ಅದಕ್ಕೆ ಅದೇ ಅದು ಹಾಂ ಎಸ್ ಎಸ್ ಎಸ್ ನಿಮಗೆ ಫುಡ್ ಪಾಯ್ಸನ್ ಆದಂಗೆ ಆಗಿ ನಿಮಗೆ ಹೊಟ್ಟೆ ನೋವು ಬಂದಿತ್ತು ಸ್ವಲ್ಪ ಕ್ಲಿಯರ್ ಆಗಕ್ಕೆ ಟೈಮ್ ತಗೊಳುತ್ತೆ ಮೇಡಮ್ ಅದು ನೀವು ಟ್ಯಾಬ್ಲೆಟ್ ತಗೊಳ್ಳಿರಿ ಬಟ್ ನೀವು ಖಾರ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಕಡಿಮೆ ತಿನ್ನಿರಿ ಸಪ್ಪೆ ತಿನ್ನಿರಿ ಸ್ವಲ್ಪ ಊಟನ ಏನು ಏನು ಫುಡ್ ಏನು ತಗೋಳತೀರಿ ಇವಾಗ ಅನ್ನ ಮೊಸರು ಮೊಸರು ತಿನ್ನಬೇಡ್ರಿ ಮ್ಯಾಮ್ ಹೊಟ್ಟೆ ನೋವಿಗೆ ಬೇಳೆ ತಿನ್ನಿರಿ ಸಪ್ಪನ ಬೇಳೆ ಬಿಸಿ ಬಿಸಿ ಅನ್ನದ ಜೊತೆ ಸಪ್ಪಂದು ಬೇಳೆ ಸ್ವಲ್ಪ ಉಪ್ಪು ಹಾಕಿಕೊಂಡು ಬೇಕಂದ್ರೆ ಸ್ವಲ್ಪ ತುಪ್ಪ ಹಾಂ ಬನ್ರಿ ಬನ್ರಿ ನೋ ಪ್ರಾಬ್ಲಮ್ ಬರ್ಬೌದು ಹಾಂ ಬನ್ರಿ ಬನ್ರಿ ಹಾಂ ಬರ್ತೀನಿ ಬರ್ತೀನಿ ರೀ ಬಟ ನೀವು ಒಂದು ತುಪ್ಪ ಅನ್ನ ಹಿಂಗೆ ಊಟ ಮಾಡ್ಬೋದು ರೀ ಹೊಟ್ಟೆ ನೋವು ಇದ್ದಾಗ ಮೊಸರು ತಿನ್ನಬಾರ್ದು ಹಾಲು ಮೊಸರು ತಿನ್ನಬಾರ್ದು ಮತ್ತೂ ಜಾಸ್ತಿ ಆಗ್ಬಿಡ್ತೈತೆ ನಿಮ್ಗೆ ಹ್ಞೂ ಹ್ಞೂ ಇಲ್ಲ ಮೇಡಮ್ ನಾನು ಹಾಂ ಇಲ್ಲ ಇಲ್ಲ ಕಡಿಮೆ ಮ ಆಗುತ್ತದು ಸ್ವಲ್ಪ ಟೈಮ್ ತಗೋತೇತ್ರಿ ಭಾಳ ಫುಡ್ ಪಾಯ್ಸನಿಂಗ್ ಆಗಿರ್ತದಲ್ಲ ಹೊರಗಿನ ಫುಡ್ಡಿಗೆ ನಿಮ್ಗೆ ಹಾಂ ಔಟ್ಸೈಡ್ ಊಟ ಮಾಡಿರ್ತೀರಿ ಮನೆಯಿಂದಾದ್ರೆ ನೀವು ಕ್ಲೀನಾಗಿ ಮಾಡಿಕೊಂಡು ಕ್ಲೀನಾಗಿ ತೊಳೆದು ತರಕಾರಿ ಎಲ್ಲ ಕ್ಲೀನ್ ತೊಳೆದು ಅಡುಗೆ ಮಾಡಿರ್ತೀವಿ ನಾವೆಲ್ಲ ಅದು ಹೊಟ್ಟೆಗೆ ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ ಬಟ ಈಗ ಏನು ಆಗಿರ್ತದೆ ಅಂದ್ರೆ ಹೊರ್ಗಿಂದು ತಿಂದಿರ್ತೀವಲ್ಲ ಅವ್ರು ಕ್ಲೀನ್ ಕ್ಲೀನ್ ಇಟ್ಟಿರೋಂಗಿಲ್ಲ ಅದಕ್ಕೆ ನಿಮಗೆ ತ್ರಾಸು ಆಗಿರ್ತೇತಿ ಒಂದು ಹಾಂ ಹ್ಞೂ ಹ್ಞೂ ಹ್ಞೂ ಇಲ್ಲ ಮೇಡಮ್ ಎನಿಟೈಮ್ ಕಾಲ್ ಮಾಡಿ ಏನು ತೊಂದರೆ ಇಲ್ಲ ಬಟ್ ಬನ್ನಿರಿ ನೀವು ಸಾಯಂಕಾಲ ಬರೋದಾದರೆ ಹಾಂ ಕ್ಲೀನಿಕಿಗೆ ಬನ್ನಿರಿ ಹಾಂ ಬಂದು ತೋರಿಸ್ಕೊಡ್ರಿ ಹ್ಞೂ ನೋಡಿರಿ ಮೇಡಮ್ ನೀವು ಬರುದಾದರೆ ನಿಮ್ಮ ಹಸ್ಬೆಂಡ್ಗೆ ಹೇಳಿರಿ ಕರ್ಕೊಂಡು ಬರ್ತಾರೆ ಬಂದು ತೋರ್ಸ್ಕೊಂಡು ಹೋಗಿರಿ ಆಮೇಲೆ ಹೇಳಿ ಇದನ್ನ ಮಾಡಾಣಂತ